ಹಾಂ ನಮಸ್ತೆ ಹೇಳಿ ಏನು ವಿಷಯ ನೀವು ಮೆಂಬರ್ ಆಗ್ತೀರಾ ಹಾಂ ಹಾಂ ಹಾಂ ಮೆಂಬರ್ ಆಗೋದಾದರೆ ಅದ್ರದ್ದು ನಮ್ಮ ಹತ್ರ ಒಂದು ಫಾರ್ಮ್ ಇದೆ

ಒಂದು ಫಾರ್ಮ್ ಇದೆ ಅದೆಲ್ಲ ಫಿಲ್ ಅಪ್ ಮಾಡ್ಬೇಕು ನಿಮಗೆ ಆಧಾರ್ ಇದೆಯಾ ನಿಮ್ಮ ಹತ್ರ ಹಾಂ ಹಾಂ ಆಧಾರ್ ಹಿಡ್ಕೊಂಡ್ ಬರಬೇಕು ಮತ್ತು ಒಂದು ಫಾರ್ಮ್ ಇದೆ ಆ ಫಾರ್ಮನ್ನು ನಾವು ಫಿಲ್ ಅಪ್ ಮಾಡ್ತೇವೆ ಆಮೇಲೆ ನಮ್ಮ ಆಮೇಲೆ ನೀವು ಇಲ್ಲಿ ನಮ್ಮ ಸಂಘಕ್ಕೆ ಜಾಯಿನ್ ಆದ ಮೇಲೆ ತಿಂಗಳಿಗೆ ಒಂದು ಸಲ ಮೀಟಿಂಗ್ ಇದೆ ಸಭೆ ಇದೆ ಆ ಸಭೆಗೆ ತಿಂಗಳು ತಿಂಗಳು ಬರಬೇಕು ಮತ್ತು ತಿಂಗಳು ತಿಂಗಳು ನಾವು ಅದರಲ್ಲಿ ನಿಮಗೆ ತಿಂಗಳಿಗೆ ಒಂದು ಸಾವಿರ ಐನೂರಾ ದುಡ್ಡು ಕಟ್ಟಲಿಕ್ಕೆ ಇದೆ ಅದು ಕಟ್ಟಬೇಕು ನೀವು ಮತ್ತು ಆಮೇಲೆ ನಿಮಗೆ ಲೋನಾ ಲೋ ಹೌದು ಹೌದು ನೀವು ಆ ಅದು ಲೋನ್ ಕೊಡೋದು ನಾವು ಆರು ತಿಂಗಳ ನಂತರ ಕೊಡೋದು ನೀವು ನೀವು ಸೊ ತಿಂಗಳು ತಿಂಗಳು ದುಡ್ಡು ಕಟ್ತೀರಲ್ಲ ಆಮೇಲೆ ಅದರಲ್ಲಿ ಹತ್ತು ಜನ ಮೆಂಬರ್ ಇರ್ತಾರೆ ಆಮೇಲೆ ನಿಮಗೆ ಒಂದು ಆರು ತಿಂಗ್ಳ ನಂತರ ಲೋನ್ ಕೊಡ್ತೇವೆ ಆ ಲೋನ್ ಕೊ ಲೋನ್ ಆರು ತಿಂಗ್ಳ ನಂತರ ಕೊಡೋದು ನಿಮಗೆ

ಹೇಳಿ ಹೇಳಿ ಹಲೋ ಮಾತಾಡಿ ತಿಂಗಳು ತಿಂಗಳು ಲೋನ್ ಕೊಡೋದಲ್ಲ ಒಂದೇ ಸಲ ಲೋನ್ ಕೊಡೋದು ಒಂದು ಲಕ್ಷವಾ ಐವತ್ತು ಸಾವಿರವಾ ಕೊಡುದು ಒಂದು ಸಲ ಅದು ಆಮೇಲೆ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾರೆ ಅಲ್ಲಿ ಅವರು ಬೇರೆ ಬೇರೆ ಡಾಕ್ಯುಮೆಂಟ್ ತೆಕೊಳ್ತಾರೆ ನಿಮ್ಮ ಹತ್ರ ನಾವು ಇಲ್ಲಿ ನಿರ್ಣಯ ಮಾಡಿಕೊಂಡು ನಾವು ಹತ್ತು ಜನ ಹತ್ತು ಜನ ಒಟ್ಟಾಗಿ ನಿಮಗೆ ಲೋನ್ ಕೊಡ್ಬೋದಾ ನಿರ್ಣಯ ಮಾಡಿ ಸೈನ್ ಎಲ್ಲ ಹಾಕಿಕೊಂಡು ನಾವು ಅಲ್ಲಿ ಬ್ಯಾಂಕಿಗೆ ಹೋಗ್ತೇವೆ ಬ್ಯಾಂಕ್ನಲ್ಲಿ ನಿಮಗೆ ಲೋನ್ ಕೊಡ್ತಾರೆ ಐವತ್ತು ಸಾವಿರವಾ ಒಂದು ಲಕ್ಷ ಏನು ಹೇಳಿ ಅದೇ ಅದನ್ನ ಅದನ್ನೆಲ್ಲ ಬ್ಯಾಂಕಿನವ್ರು ಹೇಳ್ತಾರೆ ಏನು ಬೇಕು ನಿಮಗೆ ಅಂತ ಬ್ಯಾಂಕಲ್ಲಿ ಲೋನ್ ಕೊಡೋದು ನಾವು ಇಲ್ಲಿ ನಿರ್ಣಯ ಮಾಡೋದು ನಿಮಗೆ ಲೋನ್ ಕೊಡಬೇಕಾ ಅಂತ ನಾವು ಶಿಫಾರಸ್ಸು ಮಾಡ್ತೇವೆ ಅದನ್ನ ನಾವು ಬ್ಯಾಂಕಿನವರಿಗೆ ಕೊಡ್ತೇವೆ ಕೊಂಡೋಗಿ ಅಲ್ಲಿ ಬ್ಯಾಂಕಿನಲ್ಲಿ ನಿಮಗೆ ಒಂದು ಐವತ್ತು ಸಾವಿರವಾ ಒಂದು ಲಕ್ಷ ಲೋನ್ ಕೊಡ್ತಾರೆ ಅವರೇ ಅಲ್ಲಿ ಡಾಕ್ಯುಮೆಂಟ್ ಬೇರೆ ಬೇರೆ ಏನು ಬೇಕು ಅದು ಅವ್ರು ತೆಕ್ಕೊಳ್ತಾರೆ ನಾವು ಇಲ್ಲಿನ ನಾವು ಈ ಗುಂಪಿನಿಂದಲೇ ಸೇರಿ ಮೆಂಬರಾಗಿ ಮೆಂಬರಾಗಿ ಆಮೇಲೆ ಅದು ಆರು ತಿಂಗಳ ನಂತರ ನಿಮಗೆ ಸಿಗುತ್ತೆ ತಿಂಗಳು ತಿಂಗಳಿಗೆ ನೀ ಸಭೆಗೆ ಬರಬೇಕು ದುಡ್ಡು ತರಬೇಕು

ಯಾವುದಕ್ಕೆ ಏನೂ ಬೇಡ ನೀವು ತಂದು ಫಾರ್ಮ್ ನಮ್ಮ ಹತ್ರ ಉಂಟು ಲೆಜ್ ಪುಸ್ತಕ ಉಂಟು ನಮ್ಮ ಹತ್ರ ಅದರಲ್ಲಿ ಸೈನ್ ಹಾಕೋದು ನಮ್ಮ ಫಾರ್ಮ್ ಉಂಟು ಅದಕ್ಕೆ ಸೈನ್ ಹಾಕೋದು ನೀವು ಆಧಾರ್ ತರೋದು ಆಯ್ತು ಆಯ್ತು ಒಳ್ಳೆಯದು ಒಳ್ಳೆಯದು ಹಾಂ ಹಾಂ ಹಾಂ ಡಾಕ್ಯುಮೆಂಟ್ಸೂ